ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಣದಂತಹ ಅಂದರೆ ನಮ್ಮ ರಾಜ್ಯದಲ್ಲಿ ಕೆಲವು ವೈಶಿಷ್ಟ್ಯಗಳಂತಂದ್ರೆ ಕೃಷಿ ಕೃಷಿಯಲ್ಲಿ ರಾಗಿ ಬೆಳೆ ರಾಗಿ ಬೆಳೆ ಮಾತ್ರ ನಮ್ಮ ಕರ್ನಾಟಕ್ದಲ್ಲಿ ಬಿಟ್ಟರೆ ಯಾವ ರಾಜ್ಯಗಳಲ್ಲು ಕಂಡು ಬರಕ್ಕೆ ಸಾಧ್ಯನೇ ಇಲ್ಲ ಕಂಡು ಬಂದ್ರೂ ನಮ್ಮಷ್ಟು ಫೇಮಸ್ ಆಗೋದಕ್ಕೆ ಆಗದೂ ಇಲ್ಲ ಎರಡನೇ ಪ್ಲೇಸ್ ಬಂದುಬಿಟ್ಟು ಚಿನ್ನ ಈ ಚಿನ್ನ ಉತ್ಪಾದನೆಯಲ್ಲಿ ಈ ಅಷ್ಟೇ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಚಿನ್ನ ಅದರಲ್ಲಿ ನಮ್ಮ ಕೋಲಾರ ಜಿಲ್ಲೆ ಆದಂತಹ ಕೋಲಾರ ಜಿಲ್ಲೆಯಲ್ಲಿ ಕೆ ಜಿ ಎಫ್ ಕೆ ಜ್ಜಿ ಎಫ್ ಈ ಕೆ ಜಿ ಎಫಲ್ಲಿ ಇರುವಂತಹ ಚಿನ್ನದ ಗಣಿ ಪ್ರಸ್ತುತ ಕ್ಲೋಸಾಗಿದೆ ತುಂಬ ಯಥೇಚ್ಛವಾಗಿ ಚಿನ್ನ ಇದರಲ್ಲಿ ಬೆಳೀತ ಇತ್ತು ಅದೇ ರೀತಿ ಹಟ್ಟಿ ಚಿನ್ನದ ಗಣಿ ಈಗ ಪ್ರಸ್ತುತ ಬಳಕೆಯಲ್ಲಿದೆ ಇದು ಬೇರೆ ರಾಜ್ಯಗಳ್ ಕೊಂಡರೆ ನಮ್ಮ ರಾಜ್ಯದಲ್ಲಿರುವಂತಹ ವೈಶಿಷ್ಟ್ಯತೆ ಅದೇ ರೀತಿ ಕಾಫಿ ಕಾಫಿನಲ್ಲಿ ನಮ್ಮಲ್ಲಿ ಬೆಳೆಯೋಂತಹ ಕಾಫಿ ರೋಬೋಸ್ಟಾರ್ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂತಹ ಒಂದು ಕಾಪಿ ನಮ್ಮಲ್ಲಿ ಬೆಳೀತೀವಿ ಇದು ನಮ್ಮಲ್ಲಿರುವಂತಹ ವೈಶಿಷ್ಟ್ಯತೆ ಅದೇ ರೀತಿಯಾದಂತಹ ದೇವಸ್ಥಾನಗಳಿರ್ಬೋದು ಅಗ್ರಹಾರಗಳಿರ್ಬೋದು ಇವೆಲ್ಲವೂ ನಮ್ಮ ಬೇರೆ ರಾಜ್ಯಗಳ್ ಕೋಲ್ಕೆ ಮಾಡಿಕೊಂಡ್ರೆ ನಮ್ಮ ರಾಜ್ಯದಲ್ಲಿ ಪ್ರಾಮುಖ್ಯತೆ ಪಡೆದಿದೆ ಅದೇ ರೀತಿ ಕೆರೆಗಳಾಗಿರ್ಬೋದು ಕೆರೆಗಳು ಅತಿ ಹೆಚ್ಚು ಕೆರೆ ಕೆರೆಗಳ ಬಳಕೆ ಮಾಡೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ರಾಜ್ಯ ಸಂಸ್ಕೃತಿಯಲ್ಲಿರ್ಬೋದು ಭಾಷೆಯಲ್ಲಿರ್ಬೋದು ಪ್ರತಿಯೊಂದರಲ್ಲೂ ಬೇರೆ ರಾಜ್ಯಗಳ್ ಹೋಲ್ಸ್ಕೊಂಡ್ರೆ ತನ್ನದೇ ಆದಂತಹ ರಾಜ್ಯಗಳಲ್ಲಿ ಇದು ಸಂಸ್ಕೃತಿ ಇದೆ ಆದರೆ ಎಲ್ಲದಕ್ಕಂತೂನು ಪುರಾತನವಾದ ಸಂಸ್ಕೃತಿ ಈಗ್ಲೂ ನಮ್ಮಲ್ಲಿದೆ ಅಂತಂದರೆ ತಪ್ಪಾಗಲಾರ್ದು